ಹಲೋ ಮಧುರಾ ಹೋಟೆಲ್ ನವ್ರಾ ನಾವು ಇಲ್ಲಿ ಜೋಗ್ರೋಡಿಂದ ನಮಗೆ ತುಂಬ ಅಂದರೆ ಈಗ ಒಂದು ಒಂದು ಗಂಟೇಲಿ ನಮಗೆ ನಾವು ಆರ್ಡರ್ ಮಾಡಿದ್ದು ಆಹಾರಾನಾ ಕಳಿಸಿಕೊಡೋಕ್ಕೆ ಆಗುತ್ತಾ ನಮಗೆ ರೋಟಿ ಮತ್ತೆ ಅದಕ್ಕೆ ಹೊಂದಿಕೆ ಆಗೋಂಥ ಒಂದು ಕುರ್ಮ ಕಳಿಸ್ಕೊಡಿ ತುಂಬ ಹಸಿವಾಗಿದೆ ಇನ್ನು ಅದರಲ್ಲಿ ವೆರೈಟಿ ಇದ್ರೂ ಪರ್ವಾಗಿಲ್ಲ ಬೇಗ ಕಳಿಸ್ಕೊಡಿ ಎರಡೂವರೆ ಒಳಗೆ ಕಳಿಸ್ಕೊಡಿ ಸ್ಥಳ ಜೋಗ ರೋಡು